ನಮ್ಮ ಕಡೆ ಅಗದಿ ಜನಪ್ರಿಯವಾಗಿರುವಂಥ ಊಟ ಅಂತಂದ್ರೆ ರೊಟ್ಟಿ ರೊಟ್ಟಿ ನೋಡಿರಿ ಮ ನಾವು ಏನು ಬೇಕಾದ್ರೂ ಇರ್ಲಾರ್ದೆ ಇರ್ತೀವಿ ಆದ್ರೆ ರೊಟ್ಟಿ ಮಾತ್ರ ಇರಲಾರ್ದಂತೂ ಯಾರೂ ಇರಂಗಿಲ್ಲ ಯಾಕಂದ್ರೆ ನಮಗೆ ರೊಟ್ಟಿ ತಿಂದ್ರೇನ ನಾವು ಗಟ್ಟಿಯಾಗಿರ್ತೀವಿ ರೊಟ್ಟಿ ಎಷ್ಟು ಎಷ್ಟು ಆರೋಗ್ಯಕರ ಅಂತಂದ್ರೆ ಅಷ್ಟು ಆರೋಗ್ಯಕರ ಇದು ಏನು ಮಾಡ್ತೈತೆ ಅಂದ್ರೆ ಇದು ನಮ್ಮ ನಮ್ಮದು ಆರೋಗ್ಯದ ಮ್ಯಾಗ ಎಷ್ಟು ಪರಿಣಾಮ ಬೀರ್ತೈತೆ ಅಂತಂದ್ರೆ ಇದು ನಮ್ದು ಬ್ಲಡ್ ಶುಗರು ಇರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡ್ತೈತೆ ರೊಟ್ಟಿ ಆಮೇಲೆ ಈ ರೊಟ್ಟಿ ತಿಂದರೆ ನಿಮಗೆ ಮತ್ತೆ ಏನೂ ಬೇಕಾಗೇ ಇಲ್ಲ ಅಷ್ಟು ಅಂದ್ರೆ ಅಷ್ಟು ಆರೋಗ್ಯವಾಗಿರ್ತಿದು ಈ ರೊಟ್ಟಿ ಅನ್ನುವುದು ನಮ್ಮ ಕಡೆ ಎಲ್ಲಕ್ಕಿತ ಫೇಮಸ್ ಅಂದ್ರೆ ರೊಟ್ಟಿ ರೊಟ್ಟಿ ಹೆಂಗೆ ಮಾಡ್ತಾರೆ ಅಂತಂದ್ರೆ ರೊಟ್ಟಿ ಒಳಗೇನ ಜ್ವಾಳದ ರೊಟ್ಟಿ ಅಂತೈತಿ ಆಮೇಲೆ ಸಜ್ಜೆ ರೊಟ್ಟಿ ಅಂತೈತಿ ಜ್ವಾಳದ ರೊಟ್ಟಿ ಹೆಂಗ್ ಮಾಡ್ತಾರೆ ಅಂತಂದ್ರೆ ಜ್ವಾಳದ ಹಿಟ್ಟಿಗೆ ಹಿಟ್ಟು ಸಾನ್ಸ್ಕೊಳೋದು ಜ್ವಾಳದ ಹಿಟ್ಟು ಸಾಣ್ಸ್ಕೊಂಡು ಅದಕ್ಕ ಬಿಸ್ನೀರು ಹಾಕಿಕೊಂಡು ಸಲ್ಪ ಉಪ್ಪು ಹಾಕಿ ಚಂದಾಗ ನಾದ್ಕೊಬೇಕು ಅದನ್ನು ಚಂದಗ ನಾದ್ಕೊಂಡು ಏನು ಆಕೈತೆ ಅಂತಂದ್ರೆ ನಾದ್ಕೊಂಡಾಗಿಂದು ಅದ್ರಾಕ್ ಏನು ಮಾಡಬೇಕು ಚಂದ ನಾದಿಯಾಗಿಂದ ಸಣ್ಣ ಸಣ್ಣ ಉಳ್ಳಿ ಮಾಡಿ ರೊಟ್ಟಿ ಎರಡೂ ಕೈಲೂ ರೊಟ್ಟಿ ಹೊಡೆದ್ವಿ ಅಂದ್ರೆ ಅವಾಗ ಅದು ದೊಡ್ದು ಆಕೈತಿ ಆಮೇಲೆ ಹಂಚಿನ್ಯಾಗ ಹಾಕಿ ನೀರು ಹಾಕಿ ಬೇಯ್ಸಿ ಬಿಡುದು ಅದನ್ನು ಹಾಂ ಬೇಯ್ಸಿ ಬಿಡುದು ಆವಾಗ ಏನು ಆಕೈತೆ ಅಂತಂದ್ರೆ ರೊಟ್ಟಿ ರಡಿ ಆತವಾಗ ನಮ್ದು ಇನ್ನು ರೊಟ್ಟಿ ಮತ್ತು ಅದ್ರ ಜೊತೆ ಏನಂದ್ರೆ ಕಂಪಲ್ಸರಿ ಫೇಮಸ್ ಇರುದಂದ್ರೆ ಏನು ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ಹೆಂಗೆ ಫೇಮ ಹೆಂಗೆ ಮಾಡ್ತಾರೆ ಅಂತಂತ ಅಂದ್ರೆ ರೊಟ್ಟಿ ಇತ್ತಂದ್ರೆ ಅದ್ರ ಜೊತೆ ಶೇಂಗಾ ಚಟ್ನಿ ಗುರೋಳ್ಳು ಚಟ್ನಿ ಇರಬೇಕು ಶೇಂಗಾ ಚಟ್ನಿ ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಮೊದಲು ಶೇಂಗಾನ ಚಂದ ಹಸನು ಮಾಡ್ಕೊಬೇಕು ಹಸನು ಮಾಡಿಕೊಂಡು ಅದನ್ನು ಹುರಿಬೇಕು ಅದನ್ನು ಹುರಿದು ಆಮೇಲೆ ಏನು ಮಾಡ್ಬೇಕು ಅದಕ್ಕೆ ಅಂತಂದ್ರೆ ಹುರಿದು ಅದ್ರ ಮ್ಯಾಲಿಂದು ಸೊಲ್ಪ ವ ಆರಿದ ಕುಳೆ ಅದ್ರ ಮ್ಯಾಗಿಂದು ಸಿಪ್ಪೆ ಎಲ್ಲ ಚಂದ ತಿಕ್ಕಿ ಸುಲಿಬೇಕು ಅದನ್ನು ಸುಲುದು ಆಮೇಲೆ ಏನಾಕತ್ತಿ ಶೇಂಗಾ ಉಳೀತಾವಲ್ಲ ಆ ಶೇಂಗಕ್ಕೆ ಏನು ಮಾಡಬೇಕು ಕರಿಬೇವು ಖಾರ ಪುಡಿ ಉಪ್ಪು ಬೆಳ್ಳುಳ್ಳಿ ಸಲ್ಪ ಸಕ್ರೆ ಹಾಕಿ ಮಿಕ್ಸಿ ಮಾಡ್ಬೇಕು ಅವಾಗ ಏನು ಆಯ್ತು ಶೇಂಗಾ ಚಟ್ನಿ ರಡಿ ಆತು ಇನ್ನು ಗುರೋಳ್ಳು ಚಟ್ನಿ ಅಂದ್ರೆ ಏನು ಗುರೋಳ್ಳು ಚಟ್ನಿನೂ ಹಂಗೆ ಮಾಡ್ತಾರೆ ಗುರೋಳ್ಳು ಚಂದ ಹುರಿಬೇಕು ಮೊದಲು ಗುರೋಳ್ಳು ಹುರಿದು ಅದಕ್ಕೆ ಕರಿಬೇವು ಬೆಳ್ಳುಳ್ಳಿ ಖಾರದ ಪುಡಿ ಉಪ್ಪು ಹಾಕಿ ಚಂದ ಮಿಕ್ಸ್ ಮಾಡ್ಕೊಬೇಕು ಈ ರೊಟ್ಟಿ ಇತ್ತಂದ್ರೆ ರೊಟ್ಟಿ ಜೊತೆ ಶೇಂಗಾ ಚಟ್ನಿ ಗುರೋಳ್ಳು ಚಟ್ನಿ ಆ ಮೊಸರು ಈ ಮೂರು ಇತ್ತಂದ್ರೆ ಏನೂ ಬೇಕಾಗಿಲ್ಲ ನೋಡಿರಿ ಯಾವ ಪಲ್ಯವೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಅಷ್ಟು ಅಂದ್ರೆ ಅಷ್ಟು ರುಚಿಯಾಗಿರ್ತೈತೆ ಅದು ಇನ್ನು ಮತ್ತು ಇದ್ರ ಜೊತೆ ಅಂತಂದ್ರೆ ಈಗ ಅಂದ್ರೆ ಸಂಕ್ರಮಣ್ ಬರಾಕ್ಕತ್ತೈತಿ ಇನ್ನು ಸ್ವೀಟ್ ಒಳಗೆ ಅಂತಂತ ಅಂತಂದ್ರೆ ಅಂದರೂ ಶೇಂಗಾ ಹೋಳ್ಗೆ ಅಂತು ಕಂಪಲ್ಸರಿ ಇರಬೇಕು ಶೇಂಗಾ ಹೋಳ್ಗೆ ಅಂತಂದ್ರೆ ಸಂಕ್ರಮಣ್ ಬಂತಂದ್ರೆ ಯಾ ಯಾ ಈ ಇಂಥ ಮನೆಯಾಗ ಸ ಇಂಥ ಮನೆ ಇಲ್ಲ ಅನ್ನುವಂಗೆ ಇಲ್ಲ ನೋಡಿ ಶೇಂಗಾ ಹೋಳ್ಗೆ ಇರ್ಲಾರದ ಮನೆನೇ ಇಲ್ಲ ಅನ್ನುವಂಗ ಇಲ್ಲ ಅಷ್ಟು ಅಂದ್ರೆ ಅಷ್ಟು ಫೇಮಸ್ ನಮ್ಮ ಕಡೆ ಶೇಂಗಾ ಹೋಳ್ಗಿ ಇನ್ನು ಶೇಂಗಾ ಹೋಳ್ಗಿ ಹೆಂತ ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ ಮೊದಲು ಚಂದ ಶೇಂಗಾ ಹುರ್ಕೊಬೇಕು ಹುರ್ಕೊಂಡು ಚಂದ ಸಣ್ಣ ಪೌಡ್ರ್ ಮಾಡ್ಬೇಕು ಅದ್ರ ತಕ್ಕಂಗೆ ಅದಕ್ಕೆ ಏನು ಮಾಡ್ಬೇಕು ನಾವು ಬೆಲ್ಲ ಕೂಡಸ್ಬೇಕು ಬೆಲ್ಲ ಕೂಡಿಸಿ ಅದನ್ನು ಚಂದ ಮಿಕ್ಸ್ ಮಾಡ್ತೀವಲ್ಲ ಆಮೇಲೆ ಅವ್ನ ಏನು ಮಾಡ್ಬೇಕು ಸಣ್ಣ ಸಣ್ಣ ಸಣ್ಣ ಸಣ್ಣ ಹು ಉಂಡೆ ಮಾಡಿ ಇಡ್ಬೇಕು ಆಮೇಲೆ ಏನು ಮಾಡಬೇಕು ಒಂದು ಕಡೆ ಮೈದಾ ಹಿಟ್ಟನ್ನು ತೊಗೊಂಡು ಮೈದಾ ಹಿಟ್ಟಿಗೆ ಸಲ್ಪ ಉಪ್ಪು ಸಲ್ಪ ಎಣ್ಣಿ ಹಾಕಿ ಚಂದಾಗ ಕ ಹಿಟ್ಟು ಚಪಾತಿ ಹಿಟ್ಟು ಗತೆ ಕಲಿಸಿ ಇಡಬೇಕು ಅವನ್ನು ಅದರಾಗೆನು ಸಣ್ಣ ಸಣ್ಣ ಸಣ್ಣ ಉಳ್ಳಿ ಹರ್ಕೊಂಡು ಲಟ್ಟಿಸಿ ಅದ್ರೊಳಗೆ ಈ ಶೇಂಗಾದು ಏನು ಉಂಡೆ ಮಾಡ್ಕೊಂಡು ಇಟ್ಟಿರ್ತೀವಲ್ಲ ಈ ಉಂಡೆ ಅದ್ರೊಳಗೆ ಇಟ್ಟು ಅದನ್ನು ಮು ಅಷ್ಟೂ ಕಡೆ ಫೋಲ್ಡ್ ಮಾಡಿ ಮಡಚಿ ಅದನ್ನು ತೆಳ್ಳಗೆ ಲಟ್ಟಸ್ಬೇಕ್ ಶೇಂಗಾ ಹೋಳ್ಗೆ ಲಟ್ಟಿಸಿ ಆಮೇಲೆ ಬೇಯ್ಸ್ಬೇಕು ಅದು ಹಂಚಿನಾಗ ಅವಾಗ ಏನು ಆಕ್ತತಿ ಶೇಂಗಾ ಹೋಳ್ಗೆ ರಡಿ ಆತು ಆ ಶೇಂಗಾ ಹೋಳ್ಗೆ ಜೊತೆ ತುಪ್ಪ ಹಚ್ಕೊಂಡ್ ತಿಂದ್ರೆ ಆಹಾ ಅದರ ರುಚಿನೇ ಬೇರೆ ಅದ್ರದು ಈ ಈ ನೋಡಿರಿ ನಮ್ಮ ಕಡೆ ಈ ಸಂಕ್ರಮಣದಾಗ ಶೇಂಗಾ ಹೋಳ್ಗೆ ಇರ್ಲಾರ್ದ ಮನಿಗಳು ಯಾರು ಇರಂಗಿಲ್ಲ ನೋಡಿರಿ ಅವ್ನ ಎಂಥ ಬಡುವ್ರೆ ಇರಲಿ ಯಾ ಶ್ರೀಮಂತ್ರೆ ಇರಲಿ ನಮ್ಮ ಹೊಟ್ಟೆ ತಮಗೆ ಇದು ಇರ್ಲಿಕ್ಕಂದ್ರು ಚಿಂತಿಲ್ಲ ಆದ್ರೆ ಈ ಸಂಕ್ರಮಣಕ್ಕೆ ಮಾತ್ರ ಶೇಂಗಾ ಹೋಳ್ಗೆ ಮಾಡತಾರೆ ಎಲ್ಲರೂ ಅಷ್ಟು ಅಷ್ಟು ಅಂದ್ರೆ ಅಷ್ಟು ಫೇಮಸ್ ನಮ್ಮ ಕಡೆ ಶೇಂಗಾ ಹೋಳ್ಗೆ ರೊಟ್ಟಿ ಶೇಂಗಾ ಚಟ್ನಿ ಗುರೋಳ್ಳು ಚಟ್ನಿ ಅಂದ್ರೆ ಅಷ್ಟು ಫೇಮಸ್ ಮತ್ತು ಇನ್ನು ಹಂಗೆ ಮತ್ತೆ ಆ ಕಡೆ ಆ ಕಡೆ ಹೋದಾಗ ಏನು ಆಗತ್ ಅಂತಂದ್ರೆ ರೊಟ್ಟಿ ಆತ ರೊ ಇದನ್ನು ನಾವು ರೊಟ್ಟಿನ ಏನು ಮಾಡ್ತೀವಿ ನಾವು ಖಡಕ್ ರೊಟ್ಟಿ ಅಂತ ಮಾಡ್ತೀವಿ ಆಮೇಲೆ ಮೆತ್ತನ್ನ ರೊಟ್ಟಿ ದಿನ ಏನು ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ದಿನ ಉಣ್ಣಾಕ ಅಚ್ ಚಪಾತಿ ಬೇಯಿಸ್ತೀವಲ್ಲ ಮೆತ್ತಗೆ ಹಂಗೆ ಮೆತ್ತಗೆನು ಬೇಯ್ಸ್ತಾರೆ ಆಮೇಲೆ ಇನ್ನು ಭಾಳ ದಿನದ ತನಕ ಇಟ್ಟುಕೊಂಡು ತಿನ್ಬೇಕು ಅಂತಂದ್ರೆ ಏನು ಮಾಡ್ತಾರೆ ಒಂದು ರೊಟ್ಟಿನ ಸಲ್ಪ ಬಿರುಸ್ದಾಗ ಬೇಯ್ಸ್ತಾರೆ ಅವ್ಕೆ ಬಿರುಸು ರೊಟ್ಟಿ ಅಥ್ವಾ ಖಡಕ್ ರೊಟ್ಟಿ ಅಂತಂತಾರೆ ಸಲ್ಪ ಬಿರುಸಾಗಿ ಬೇಯ್ಸ್ದ್ರೆ ಏನು ಆಗತ್ ಅಂತಂದ್ರೆ ಅವು ಭಾಳ ದಿನ ಇಟ್ಟುಕೊಂಡು ಯಾವಾಗ ಬೇಕಾದಾಗ ಅವಾಗ ಮೊಸ್ರು ಹಾಕಿಕೊಂಡು ನಾವು ತಿನ್ಬೋದು ಅವನ್ನ ಮೊಸರು ಚಟ್ನಿ ಹಾಕೊಂಡು ತಿನ್ಬೋದು ಹಂಗೆ ಇನ್ನೇನು ಮಾಡಿ ಮತ್ತು ಏನು ಫೇಮಸ್ ಐತಂದ್ರೆ ಸಜ್ಜೆ ರೊಟ್ಟಿ ನಮ್ಮ ಕಡೆ ಸಜ್ಜೆ ರೊಟ್ಟಿ ಅಂತಂದ್ರೆ ಏನು ಸಜ್ಜೆ ಅಂತೇಳಿ ಒಂದು ಸಣ್ಣ ಸಣ್ಣವು ಅದು ಒಂದು ಸಿರಿ ಧಾನ್ಯನ ಸಜ್ಜೆ ಸಿಗ್ತಾವೆ ಆ ಸಜ್ಜಿನ ಏನು ಮಾಡ್ಬೇಕು ಅದ್ರಾಗ ಒಂದು ಸಲ್ಪ ಅಕ್ಕಿ ಹಾಕಿ ಗಿರ್ಣಿ ಹೋಗಿ ಬೀಸ್ಕೊಂಬರ್ಬೇಕು ಅದನ್ನು ಬೀಸ್ಕೊಂಬಂದು ಏನು ಮಾಡ್ಬೇಕು ಅದ್ರೊಳಗೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಈ ಎಳ್ಳು ಹಾಕಿ ಆಮೇಲೆ ಬಿಸ್ನೀರು ಹಾಕಿ ಚಂದಾಗಿ ನಾದ್ಬೇಕು ಅದನ್ನು ಹಿಟ್ಟು ಹಿಟ್ಟು ನಾದಿ ಏನು ಮಾಡ್ಬೇಕು ಹಿಟ್ಟು ನಾದಿಂದು ಅದನ್ನು ಚಂದ ನಾದಿ ಎಷ್ಟು ನಾದ್ತೀವಲ್ಲ ಹಿಟ್ಟು ರೊಟ್ಟಿ ಅಷ್ಟು ಚಂದ ಬರ್ತಾವೆ ನಮಗೆ ನಾದಿ ಏನು ಮಾಡ್ಬೇಕು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಆಮೇಲೆ ಎ ಒಂದೊಂದು ಒಂದೇ ಕೈಲಿ ಬಡಿಬೇಕು ಮೊದಲು ಆಮೇಲೆ ಬರ್ತಾ ಬರ್ತಾ ಏನು ಮಾಡ್ಬೇಕು ಎರಡೂ ಕೈಲಿ ಬಡ್ಕೊತ ಹೋಗ್ಬೇಕು ಅವಾಗ ಏನು ಆಕತಿ ರೊಟ್ಟಿ ಅಗಲ ಆಕತಿ ರೊಟ್ಟಿ ಅಗಲ ಆಗ್ತ ಹೋದ ಕೂಡಲೇ ಏನು ಆಕತಿ ದೊಡ್ದು ಆಕತಿ ಆಮೇಲೆ ಅದನ್ನು ತೊಗೊಂಡು ಏನು ಮಾಡ್ಬೇಕು ಹಂಚಿನ್ಯಾಗ ಹಾಕ್ಬೇಕು ಹಂಚಿನ್ಯಾಗ ಹಾಕ್ಯಾಗಿಂದು ಏನು ಮಾಡ್ಬಕು ಅದನ್ನು ಒಂದು ಕಡೆ ನೀರು ಹಚ್ಚಿ ಚಂದ ನೀರು ಹಚ್ಚಿ ಬೇಯ್ಸ್ಬೇಕು ಅದನ್ನು ಆಮೇಲೆ ಆಮೇಲೆ ಎರಡೂ ಕಡೆ ಬೇಯ್ಸಿದ್ದನ್ನ ಆಮೇಲೆ ಏನು ಮಾಡ್ಬೇಕು ಸಲ್ಪ ಒಳಗೆ ತನಕ ಬೇಯ್ಸ್ಬೇಕು ಅಂದ್ರೆ ರೊಟ್ಟಿ ಅವಾಗ ಬಿರುಸು ಆಕವ್ ಬಿರುಸು ಆಕವ್ ರೊಟ್ಟಿ ಅವಾಗ ಆಮೇಲೆ ಹಿಂಗೆ ಇದಕ್ಕೆ ಏನು ಅಂತಾರೆ ಇದಕ್ಕೆ ನಮ್ಮ ಕಡೆ ಏನಂತಾರೆ ಅಂತಂದ್ರೆ ಸಜ್ಜೆ ರೊಟ್ಟಿ ಅಂತಂತಂತಾರೆ ನಮ್ಮ ಕಡೆ ಇದು ಜ್ವಾಳದ ರೊಟ್ಟಿ ಸಜ್ಜೆ ರೊಟ್ಟಿ ಇವು ಎರಡು ಅಂತು ಭಾಳ ಅಂದ್ರೆ ಭಾಳ ಫೇಮಸ್ ನೀವು ಯಾರ್ದೇ ಮನಿಗೆ ಹೋಗಿರಿ ನೀವು ಎಲ್ಲರ ಮನೆಯಾಗೂ ರೊಟ್ಟಿ ಇರ್ಲಾರ್ದ ಮನಿಗಳೇ ಇಲ್ಲ ನಮ್ಮ ಕಡೆ ಅಂತ ಅಷ್ಟು ಅಂದ್ರೆ ಅಷ್ಟು ಫೇಮಸ್ ನಮ್ಮ ಕಡೆ ಆಮೇಲೆ ಇನ್ನು ಈ ಇದ್ರಿಂದ ನೀವು ನಮ್ಮ ಉತ್ತರ ಕರ್ನಾಟಕ ಅಂತಂದ್ರೆ ಉತ್ತರ ಕರ್ನಾಟಕ ಅಂತಂದರೆ ರೊ ಉತ್ತರ ಕರ್ನಾಟಕದಲ್ಲಿ ಮುಂದೆ ಹೆಸರು ಬರುದೇ ರೊಟ್ಟಿ ರೊಟ್ಟಿ ಇದು ನಮ್ಮ ಇತಿಹಾಸ ನಮ್ಮ ಅಜ್ಜ ಮುತ್ತಜ್ಜ ಅವ್ರ ಮುತ್ತಜ್ಜಗಳ ಕಾಲ್ದಾಗಿಂತನು ಬಂದೈತಿ ಇದು ರೊಟ್ಟಿ ಅನ್ನುವುದು ಆಮೇಲೆ ಇನ್ನು ನಮ್ಮ ಊರಾಗ ಇನ್ನು ಯಾವ ಯಾವ ಎಲ್ಲೆಲ್ಲಿ ಸಿಗ್ತಾವೆ ಚಲೋ ಚಲೋ ಅಂತಂತಂದ್ರೆ

ಏನಂತಾರ ಆಮೇಲೆ ಇಲ್ಲಿ ನಮ್ಮ ಇಲ್ಲಿ ನಮ್ಮ ಕೊಪ್ಪಳಂಗ ಗವಿಮಠದಾಗ ಮಠ ಅಂದ್ರೇನ ಸಾಕು ಇಲ್ಲಿಗೆ ಎಲ್ಲೆಲ್ಲೋ ಬೇರೆ ಬೇರೆ ಬೇರೆ ಬೇರೆ ಊರಿಂತ ಲಾರಿಗಟ್ಲೆ ಹೆಂಗೆ ಲಾರಿಗಟ್ಲೆ ರೊಟ್ಟಿಗಳನ್ನು ಮಾಡಿ ಕಳಿಸ್ತಾರೆ ಜಾತ್ರಿಗೆ ಈ ಪ್ರತಿ ವರ್ಷ ಜನವರಿ ತಿಂಗಳ್ದಾಗ ಜಾತ್ರೆ ಇರ್ತೈತಿ ಆ ಜಾತ್ರೆಗೆ ಬ್ಯಾ ಇಡೀ ಕರ್ನಾಟಕದ ಬೇರೆ ಬೇರೆ ಊರಿಂತನ ಲಾರಿಗಟ್ಲೆ ರೊಟ್ಟಿ ಬಡದು ಬಡದು ಬಡದು ಬಡದು ಖಡಕ್ ರೊಟ್ಟಿ ಸಜ್ಜೆ ರೊಟ್ಟಿ ಜ್ವಾಳದ ರೊಟ್ಟಿ ಬಡದು ಬಡದು ಬಡದು ಲಾರಿಗಟ್ಲೆ ಕಳ್ಸ್ತಾರೆ ಅಷ್ಟು ಫೇಮಸ್ ಐತೆ ಕೊಪ್ಪಳದ ಜಾತ್ರೆ ಆ ಜಾತ್ರೆ ಅಷ್ಟು ರೊಟ್ಟಿಗಳು ಬರ್ತಾವೆ ಅಲ್ಲಿಂದ ಎಲ್ಲ ಕಡೆಯಿಂದ ಭಕ್ತರು ರೊಟ್ಟಿ ಕಳ್ಸ್ತಾರೆ ಆಮೇಲೆ ಅದ್ರ ಜೊತೆ ಶೇಂಗಾ ಹೋಳ್ಗೆ ಶೇಂಗಾ ಹೋಳ್ಗೆನೂ ವಿವಿ ಎಲ್ಲ ಕಡೆಯಿಂದನೂ ಬರ್ತಾವ್ರ ಶೇಂಗಾ ಹೋಳ್ಗೆ ಅಂದ್ರೆ ಈ ಮಠಕ್ಕೆ ಜಾತ್ರಿಗೆ ಯಾರು ಬಂದಿರ್ತಾರಲ್ಲ ಆ ಜಾತ್ರೆಗೆ ಬಂದೋರಿಗೆ ಪ್ರಸಾದ ಇರ್ತೈತೆ ಆ ಪ್ರಸಾದದಾಗ ಎಲ್ಲಿ ಕೊಡ್ತಾರೆ ಹೇಳಿ ರೀ ನೀವು ರೊಟ್ಟಿ ಶೇಂಗಾ ಹೋಳ್ಗೆ ಯಾವ ಜಾತ್ರೆಗೆ ಕೊಡ್ತಾರೆ ಯಾವ ಜಾತ್ರೆಗೂ ಕೊಡಂಗಿಲ್ಲ ಆದ್ರೆ ಈ ಕೊಪ್ಪಳದ ಗವಿ ಮಠದಾಗ ಮಾತ್ರ ಕಂಪಲ್ಸರಿ ಕಂಪಲ್ಸರಿ ರೊಟ್ಟಿ ಇರ್ತೈತಿ ಶೇಂಗಾ ಹೋಳ್ಗೆ ಇರ್ತೈತಿ ಎಲ್ಲ ಇರ್ತಾವೆ ಇದ್ರಾಗ ಯಾಕೆ ಇಡೀ ಊರದು ಬೇರೆ ಬೇರೆ ಭಕ್ತರೆಲ್ಲರೂ ಕಳ್ಸಿರ್ತಾರೆ ನಮ್ದು ಉತ್ರ ಕರ್ನಾಟಕ ಅಂದ್ರೇನ ರೊಟ್ಟಿ ರೊಟ್ಟಿ ಅಂದ್ರೇನ ಉತ್ರ ಕರ್ನಾಟಕ ಅನ್ನೋ ಅನ್ನೋ ಐತೆ ನೋಡಿ ಅಷ್ಟು ಅಂದ್ರೆ ಅಷ್ಟು ಫೇಮಸ್ ಇನ್ನು ಇಲ್ಲಿ ನಮ್ಮ ಊರಾಗ ಅಂತಂತಂದ್ರೆ ಇಲ್ಲಿ ಈ ಕಡೆ ರೊಟ್ಟಿ ಫೇ ರೊಟ್ಟಿ ಫೇಮಸ್ ಐತಿ ಆಮೇಲೆ ಎಲ್ಲೆಲ್ಲಿ ಫೇಮಸ್ಗಳು ಅಂದ್ರೆ ಊಟದ್ದು ಎಲ್ಲೆಲ್ಲಿ ಫೇಮಸ್ ಅದಾವೆ ಅಂದ್ರೆ ಇಲ್ಲಿ ಒಂದು ಮಾಲ್ತೇಶ್ ಖಾನಾವಳಿ ಅಂತೈತಿ ಆಮೇಲೆ ಬಸಪ್ಪನ ಖಾನಾವಳಿ ಅಂತೈತಿ ಆಮೇಲೆ ಒಂದು ದೇವಿ ಇಡ್ಲಿ ವಡೆ ಸೆಂಟ್ರ್ ಅಂತ ಒಂದು ಐತಿ ಆಮೇಲೆ ಸಾಯಿ ಟಿಫಿನ್ ಸೆಂಟ್ರ್ ಅಂತ ಒಂದು ಐತಿ ಇವೆಲ್ಲ ಏನು ಅದಾವೆ ಅಂತಂದ್ರೆ ಆಮೇಲೆ ಸಿದ್ಧಿವಿನಾಯಕ ಖಾನಾವಳಿ ಅಂತೈತಿ ಖಾನಾವಳಿ ಅಂದ್ರೆ ಅಲ್ಲಿ ಏನು ಇರ್ತಾವೆ ಕಂಬಲ್ಸರಿ ರೊಟ್ಟಿನ ಕೊಡ್ತ ಬಿಸಿ ಬಿಸಿ ರೊಟ್ಟಿ ಆಮೇಲೆ ಎರಡು ಥರ ಪಲ್ಲೆ ಆಮೇಲೆ ಎರಡು ಥರ ಚಟ್ನಿ ಉಪ್ಪಿನಕಾಯಿ ಆಮೇಲೆ ಹಸಿ ತರಕಾರಿ ಆಮೇಲೆ ಅನ್ನ ಸಾರು ಅನ್ನ ಮಜ್ಗೆ ಇವನ್ನೆಲ್ಲ ಕೊಡ್ತಾರೆ ಅಗದಿ ಭಾಳ ಅಂದ್ರೆ ಭಾಳ ಟೇಶ್ಟಿಯಾಗಿ ಇರ್ತಾವೆ ಅಷ್ಟು ಫೇಮಸ್ ಆಗಿರ್ತೈತೆ ಅದು

ಅದನ್ನು ಯಾರು ಮಾಡ್ತಾರೆ ರೊಟ್ಟಿ ಅಂತ ಹಿಂಗೆ ಅಂತಾರೆ ಆದ್ರೆ ರೊಟ್ಟಿ ಯಾರು ತಿಂತಾರೆ ಆ ರೊಟ್ಟಿ ತಿಂದವನೇ ಗಟ್ಟಿ ಅಂತಂತಂತಾರಲ್ಲ ಆ ಹಿಂದಿಕ್ ಮಂದಿ ಮಾಡಿದ್ದು ಸುಳ್ಳಲ್ಲ ಅವಾಗಿನ ಮಂದಿ ಎಲ್ಲ ಯಾಕೆ ಅಷ್ಟು ಗಟ್ಟಿಯಾಗಿರ್ತಿದ್ದರು ಯಾಕೆ ಅಷ್ಟು ವರ್ಷ ಬಾಳ್ತಿದ್ರು ಅಂದ್ರೆ ಅವರೆಲ್ಲ ರೊಟ್ಟಿ ತಿಂದು ಅಷ್ಟು ಗಟ್ಟಿಯಾಗಿರ್ತಿದ್ರು ಅದರ ತಕ್ಕಂಗ ಕೆಲಸ ಮಾಡ್ತಿದ್ರು ಅವಾಗಿನ ಮಂದಿ ಯಾಕಂದ್ರೆ ಒಬ್ಬೊಬ್ಬರು ಏಳು ಎಂಟು ರೊಟ್ಟಿ ತಿಂದು ಅದ್ರ ತಕ್ನಾಗಿ ಕೆಲಸ ಮಾಡ್ತಿದ್ದರು ಈಗಿನ ಮಂದಿ ರೊಟ್ಟಿ ಮಾಡಕ್ಕೂ ಹೋಗಂಗಿಲ್ಲ ಅದನ್ನು ತಿನ್ನಕ್ಕೂನು ಹೋಗಂಗಿಲ್ಲ ಮತ್ತು ಅದಕ್ಕೆ ನಾವು ಇಷ್ಟು ಈಗ ಅನಾರೋಗ್ಯದಿಂದ ಬಳಲಕ್ಕತ್ತೀವಿ ಅದಕ್ಕೆ ಇಷ್ಟು ಈಗ ಏನು ಅಂತಾರೆ ಬರಿ ದವಾಖಾನೆ ಅಡ್ಡಾಡೋದು ಆ ರೋಗ ಬಂತು ಈ ರೋಗ ಬಂತು ಅಂತ ಮಾಡ್ತೀವಿ ಯಾಕೆ ಈ ಬರೀ ಫಾಸ್ಟ್ ಫುಡ್ಡು ಅದೇನೋ ಪಿಝ ಅಂತೆ ಬರ್ಗರ್ ಅಂತೆ ಇಂಥವನ್ನೆಲ್ಲ ತಿನ್ನ ತಿಂತಿ ತಿಂತೀವಲ್ಲ ಹಿಂಗಾಗ್ಯ ಅವು ಹೆಂಗೆ ಎಷ್ಟು ಫಾಸ್ಟ್ ಫುಡ್ ಆಗಿ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಅಂತೆ ಫಾಸ್ಟ್ ಫಾಸ್ಟ್ ಆಗಿ ಇರ್ತವಲ್ಲ ಅಷ್ಟೇ ನಾವು ಫಾಸ್ಟ್ ಫಾಸ್ಟ್ ಆಗಿ ಮ್ಯಾಲೆ ಹೋಗುವಂಗೆ ಆಗೈತಿ ಭಾಳೆ ಅದಕ್ಕೆ ಆಗಿನ ಮಂದಿ ಎಲ್ಲ ಯಾಕೆ ಹಂಗೆ ಅಷ್ಟು ಗಟ್ಟಿ ಅಷ್ಟು ತೊಂಬತ್ತು ವರ್ಷ ನೂರು ವರ್ಷ ಯಾಕೆ ಬಾಳ್ತಿದ್ರು ಅಂತಂದ್ರೆ ಅವರೆಲ್ಲ ರೊಟ್ಟಿ ತಿಂತಿದ್ದರು ಏಳು ಎಂಟು ರೊಟ್ಟಿ ತಿಂತಿದ್ದರು ಮೂರು ಮೂರು ಹೊತ್ತು ರೊಟ್ಟಿ ತಿಂತಿದ್ದರು ಈಗ ನಾವು ಒಂದು ಹೊತ್ತು ರೊಟ್ಟಿ ಮಾಡಕ್ಕೂ ಒಲ್ಲೆ ಅಂತೀವಿ ತಿನ್ನಕ್ಕೂ ಒಲ್ಲೆಅಂತೀವಿ ಆದ್ರೆ ನಾವು ಎಷ್ಟು ರೊಟ್ಟಿ ತಿಂತೀವಿ ಎಷ್ಟು ನಾವು ಗಟ್ಟಿ ಮುಟ್ಟಾಗಿರ್ಬೇಕು ಆರೋಗ್ಯದಿಂದ ಇರ್ಬೇಕು ಅಂತಂತಂದ್ರೆ ನಾವು ಎಷ್ಟು ರೊಟ್ಟಿ ತಿಂತೀವಿ ಅಷ್ಟು ನಮ್ಮ ದೇಹಕ್ಕೆ ಒಳ್ಳೇದು ಅದು ಅದ್ರ ಜೊತೆ ನಮ್ಮ ಕಡೆ ರೊಟ್ಟಿ ಜೊತೆ ಈಗ ಹೆಸ್ರು ಕಾಳು ಪಲ್ಲೆ ಆಮೇಲೆ ಬದ್ನಿಕಾಯಿ ಪಲ್ಲೆ ಮಾಡ್ತೀವಿ ನಾವು ಹೆಸ್ರು ಕಾಳು ಪಲ್ಲೆ ಮಾಡ್ತೀವಿ ಆಮೇಲೆ ಮೊಸ್ರು ಅಂತೂ ಕಂಪಲ್ಸರಿ ಬೇಕು ನಮಗೆ ಆಮೇಲೆ ಈಗ ನಾವು ರೊಟ್ಟಿ ಅಂತಂದ್ರೆ ಈಗ ಹೆಂಗೆ ಮಾಡದ್ರು ಮಂದಿ ಅಂದ್ರೆ ಅವಾಗೆಲ್ಲ ಬಡದು ಮಾಡ್ತಿದ್ರು ಈಗ ಬಡಿಯುದು ತ್ರಾಸು ಆಗಿ ಮಂದಿ ಬಡಿಯುದು ಬಿಟ್ಟು ಬಿಟ್ಟರಲ್ಲ ಈಗ ಬರೀ ಲಟ್ಸಕ್ಕ ನಿಂತು ಬಿಟ್ಟರಲ್ಲ ಹ್ಯಾಂಗಾರೂ ಆಗ್ಲಿ ಒಟ್ಟು ಹೊಟ್ಟೆ ಒಟ್ಟು ರೊಟ್ಟಿ ಒಳಗೆ ಹೊರ ರೊಟ್ಟಿ ಒಟ್ಟು ಹ್ಯಾಂಗಾರೂ ಮಾಡಿ ಹೊಟ್ಯಾಗ ಹೋಬಕು ಒಟ್ಟು ಜ್ವಾಳದ ಹಿಟ್ಟು ಹೊಟ್ಯಾಗ ಹೋಬಕಲ ಒಟ್ಟು ಹ್ಯಾಂಗಾರೂ ಅಂತೇಳಿ ಅದು ಹಂಗಾರೂ ಮಾಡಕತ್ತಾರ ಹಂಗಾರೂ ಮಾಡ್ಕೊಂಡ್ರೆ ಏನ್ರವಾ ಅನ್ನೋ ಕತೆಗೆ ಬಂದೈತೆ ನಮ್ದು ಹೇಳ್ಬೇಕ್ ಅಂದ್ರೆ ಆ್ಯಕ್ಚುಲಿ ಅದಕ್ಕೆ ನಾವು ಎಷ್ಟು ರೊಟ್ಟಿ ತಿಂತೀವಿ ಅಷ್ಟು ಆರೋಗ್ಯಕರವಾಗಿರ್ತೀವಿ ಅಷ್ಟು ನಮ್ಮ ಮಕ್ಳಿಗೂ ಆದಷ್ಟು ನಾವು ನಮ್ಮ ಮಕ್ಳಿಗೂನು ರೊಟ್ಟಿ ತಿನ್ಸಕ್ಕನ ರೂಢಿ ಮಾಡ್ಬೇಕ್ ಇವು ಇವು ಪಿಝಾ ಇವು ಬರ್ಗರ್ ತಿನ್ನಲಿ ಯಾ ಬೇಡ ಯಾವಾಗೋ ತಿಂಗಳಿಗೊಮ್ಮೆ ಅವಾಗೊಮ್ಮೆ ಇವಾಗೊಮ್ಮೆ ತಿನ್ಬೇಕು ಆದ್ರೆ ವಾರಕ್ಕೊಮ್ಮೆ ವಾರ್ದಾಗ ಎರಡು ಸಲ ದಿನ ಅದು ಅಂದ್ರೆ ಯಾವ ಆರೋಗ್ಯಕ್ಕೂನು ಒಳ್ಳೆಯದಲ್ಲ ಅದು ಆದ್ದರಿಂದ ನಾವು ಏನು ಮಾಡ್ಬೇಕು ನಮ್ಮ ನಮ್ಮಲ್ಲಿ ಹ್ಯಾಂಗೆ ರೊಟ್ಟಿ ಫೇಮಸ್ ಐತಲ್ಲ ಹಂಗೆ ಎಲ್ಲರ್ಗೂನು ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಅಂದ್ರೆ ರೊಟ್ಟಿ ರೊಟ್ಟಿ ಅಂದ್ರೇನ ಉತ್ರ್ ಕರ್ನಾಟಕ ಹೆಂಗೆ ಹಾಗಾಗೈತಲ ಅದನ್ನು ನಾವು ನಮ್ಮ ಸಂಸ್ಕೃತಿನ ಎಂದೂ ಬಿಡ್ಬಾರ್ದು ಅದು ಹಂಗೇ ಮುಂದ್ವರಿಯುವಂಗೆ ನಾವು ಮಾಡಬೇಕು